ಹಾಂ ನಮಸ್ತೆ ಮೇಡಮ್

ನೀವು ಇಲ್ಲಿ ಪ್ರವಾಸೋದ್ಯಮಕ್ಕಾಗಿ ಬಂದಿದ್ದೀರಾ ಅಮ್ಮ

ಹಾಂ ಸರಿ ಸರಿ

ಹಾಂ ಹಾಂ ಓಕೆ ಮೇಡಮ್ ನೀವು ಎಷ್ಟು ದಿನದ ಪ್ರವಾಸೋದ್ಯಮಕ್ಕೆ ನಿಮಗೆ ದಿನಗಳಿದೆ ಮಾಮ್ ಎಷ್ಟು ಪ್ರವಾಸೋದ್ಯಮ ಮಾಡೋದಕ್ಕೆ ಎಷ್ಟು ದಿನ ಇದ್ದೀರ ಮಾಮ್ ನೀವು ಎಷ್ಟು ದಿನ ಇರ್ತೀರ ಹೌದಾ ಮೇಡಮ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಸುಪ್ರಸಿದ್ದ ಪ್ರವಾಸೋದ್ಯಮಗಳು ಅಂತ ಅಂದರೆ ನಮಗೆ ನಂದಿ ಹಿಲ್ಸ್ ಸಿಗುತ್ತೆ ನಂದಿ ಬೆಟ್ಟ ಸಿಗುತ್ತೆ ನಂದಿದು ಕೆಳ್ಗಡೆ ದೇವಸ್ಥಾನ ಇದೆ ಮ್ಯಾಮ್ ಯೋಗನಂದೀಶ್ವರ ಅನ್ನೋ ದೇವಸ್ಥಾನ ಇದೆ ಮತ್ತೆ ರಂಗಸ್ಥಳ ಅಂತ ಇದು ತುಂಬ ತುಂಬ ಪ್ರಸಿದ್ಧವಾದಂತಹ ಇದು ಒಂದು ದೇವಸ್ಥಾನ ಆಗಿದೆ ಮತ್ತೆ ಇಶಾ ಸಂಸ್ಥೆಗೆ ಹೋಗ್ಬಹುದು ನೀವು ಮತ್ತೆ ಏನೆಂದ್ರೆ ಸ್ಕಂದಗಿರಿ ಅನ್ನೋ ಒಂದು ಬೆಟ್ಟ ಇದೆ ಅದು ನಿಮಗೆ ಬೆಳಗಿನ ಜಾವ ಟ್ರಕ್ಕಿಂಗ್ ಹೋಗುವಂತಹ ಜಾಗ ಅದು ನೀವು ಸಮಯ ಕೊಟ್ಟರು ಅದಕ್ಕು ಹೋಗಿ ಬರ್ಬೋದಾಗುತ್ತೆ ಮತ್ತೆ ಇಲ್ಲಿ ನಮಗೆ ಹತ್ತಿರದಲ್ಲಿ ಗುಡಿ ಬಂಡೆ ಬೆಟ್ಟ ಎಲ್ಲ ಸಿಗುತ್ತೆ ನೀವು ಟೈಮ್ ಮಾಡಿಕೊಂಡ್ರೆ ನಾವು ಎರಡು ದಿನದಲ್ಲಿ ಇದನ್ನೆಲ್ಲ ತೋರಿಸೋಕಾಗತ್ತೆ ಮಾಮ್ ಹೌದು ನೀವು ನೀವು ಎಷ್ಟು ಜನ ಬರ್ತೀರ ಮಾಮ್

ಮೂವತ್ತು ಜನ ಎರಡು ದಿನ

ಹಾಂ ಮು ಒಬ್ಬ ಒಬ್ಬರಿಗೆ ಅಂತ ಹೇಳಿದ್ರು ನಾವು ಏನೆಂದ್ರೆ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಡಬೇಕಾಗುತ್ತೆ ಬ್ರೇಕ್ಫಾಸ್ಟೂ ಮತ್ತು ಮಧ್ಯಾಹ್ನದ ಊಟ ರಾತ್ರಿಯ ಊಟ ಮತ್ತೆ ಸ್ನ್ಯಾಕ್ಸು ಈ ಥರ ಎಲ್ಲ ಆದಾಗ ನಿಮಗೆ ಎರಡು ದಿನ ಅಂತ ಹೇಳಿದಾಗ ಒಬ್ಬರಿಗೆ ಎರಡುವರೆ ಸಾವಿರ ರೂಪಾಯಿ ಆಗುತ್ತೆ ಮಾಮ್

ಹಾಂ ಹಾಂ ನಿಮಗೆ ಡೇಟು ಯಾವತ್ತು ಬೇಕಾಗುತ್ತೆ ಮ್ಯಾಮ್ ಯಾವತ್ತು ನೀವು ರೆಡಿ ಇರ್ತೀರಾ ಹಾಂ ನೀವು ಡೇ ದಿನಾಂಕ ಇವತ್ತೆ ಕನ್ಫಮ್ ಮಾಡ್ತೀರಾ ಅಥವಾ ನಾಳೆ ಯಾವಾಗಾದ್ರು ಹೇಳ್ತೀರಾ ಇವ ಈವಾಗಲೆ ಹೇಳ್ತೀರಾ

ಹಾಂ ಸರಿ ಮ್ಯಾಮ್ ಆಯ್ತು ಆಗ್ಬಹುದು ಆಯ್ತು ಮಾಮ್ ಆಗಬಹುದು ಮಾಮ್ ಹಾಂ ಸರಿ ಮ್ಯಾಮ್ ಓಕೆ